ಸರ್ ನರ್ಸರಿ ಅವ್ರಾ ಮಾತಾಡ್ತಾ ಇರೋದು ನಾವು ಗದ್ದೆಯಲ್ಲಿ ಇದು ಸಸಿಗಳನ್ನು ನೆಡಬೇಕಾಗಿತ್ತು ಅದಕ್ಕೆ ಟಮೊಟೊ ಮತ್ತು ಮೆಣ್ಸಿನ ಗಿಡದ ಬಗ್ಗೆ ಎಲ್ಲ ನಾವು ತಗೊಂಡು ಹೋಗೋಕೆ ಬರಬೇಕಿತ್ತು ಅದಕ್ಕೆ ಯಾವ್ಯಾವ ಥರ ಇದು ರಾಸಾಯನಿಕ ಗೊಬ್ಬರ ಹಾಕ್ಬೇಕೋ ಇಲ್ಲ ಸಾವಯವ ಗೊಬ್ಬರ ಹಾಕ್ಬೇಕೋ ಒಂದು ಗಿಡಕ್ಕೆ ಎಷ್ಟು ತಗೋತೀರಾ

ಟಮೊಟೊ ಮತ್ತು ಮೆಣಸಿನ್ಕಾಯ್ ಗಿಡ

ಆಯಿತು ಸರ್ ನೂರು ಗಿಡ ಮತ್ತು ಮೆಣ್ಶಿನಕಾಯ್ದು ಇನ್ನೂರು ಗಿಡ ಬೇಕಾಗಿತ್ತು ನೀವು ಯಾವಾಗ ಸಿಗ್ತೀರಾ

ಅಮೌಂಟ್ ಕಮ್ಮಿ ಮಾಡಿಕೊಡ್ತೀರಾ

ಹಾಂ ಓಕೆ ಸರ್ ಓಕೆ ನಾಳೆ ಬರ್ತೀವಿ ಬಿಡಿ ಸರ್ ಆಯಿತು ಸರ್

ಓಕೆ ಆಟೋ ನಾವೇ ತರಬೇಕಾ ಆಟೋ ನಾವೇ ತರಬೇಕಾ ಗಿಡಗಳನ್ನು ತಗೋ ಹೋಗೋಕೆ ಓಕೆ ಸರ್

ಆಯಿತು ಸರ್ ನಾಳೆ ಬರುತ್ತೀವಿ ಓಕೆ ಸರ್